ಹಲೋ ಹೇಳಿರಿ

ಹಾಂ ಹೇಳ್ರಿ

ಮ್ಯಾನೇಜರ್ ಇಲ್ಲ ಮ್ಯಾನೇಜ್ಮೆಂಟಿಂದ ಹೀಗೆ ಫಾರ್ಮ್ ತೊಗೊಂಬಂದಿದ್ದೇವೆ ರೀ ನಾವು ಅದಕ್ಕೆ ಇನ್ನೂ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಹೆಂಗೆ ಹೆಂಗೆ ವಿಚಾರ ಮಾಡಬೇಕು ಅದಕ್ಕೆ ನ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡ್ರಲಾ

ಅದರ್ದು ಬಡ್ಡಿ ಅದು ಏನೇನು ಇದೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಡಿಟೇಲ್ಸ್ ಕೊಡ್ತೀರಾ ನಮಗೆ ಕ್ರಾಪ್ ಲೋನ್ ಬೇಕು ರೀ ಚೊಲೋ ಆಗಿದೆ ಈ ದ್ರಾಕ್ಷಿ ಸಲ್ವಾಗಿ ಇದು ನಾವು ನಿಮ್ನ ಕೇಳೋದು

ಅದು ಪೂರಾ ಡಿಟೇಲ್ಸ್ ನಮ್ಗೆ ಯಾವಾಗ ಕೊಡು ನೀವು ಒಂದು ಕೆಲ್ಸ ಒಂದು ಕಡೆ ಬರ್ದು ನಮಗೆ ನೀವು ಈ ವಾಟ್ಸ್ಆ್ಯಪ್ ಮಾಡ್ರ್ಯಲ ಆಯ್ತು ರೀ ನಾವು ಮುಂದೆ ಬಂದು ನಿಮಗೆ ಬಂದು ಭೇಟಿಯಾಗ್ತೀವ್ರಿ ನಮ್ಸ್ಕಾರ